ಹೌದು ಹೌದು ಜಿ ಎಸ್ ಎಸ್ ಕಾಲೇಜ್ ಪ್ರಿನ್ಸಿಪಾಲ್ ವೈಷ್ಣವಿ ಮಾತಾಡ್ತಿರೋದು ಹಾಂ ಓಕೆ ನಮ್ಮ ಕಾಲೇಜಲ್ಲಿ ಕಾಮೆರ್ಸ್ ಸೈನ್ಸ್ ಆರ್ಟ್ಸು ವಿಜ್ಞಾನ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ವಿಭಾಗಗಳು ಇದೆ ಅದರಲ್ಲಿ ನಿಮಗೆ ವಿಜ್ಞಾನ ವಿಭಾಗದಲ್ಲಿ ಬರಬೇಕು ಅಂದರೆ ನಿಮಗೆ ಪಿ ಸಿ ಎಮ್ ಸಿ ಪಿ ಸಿ ಎಮ್ ಬಿ ಇದೆ ಹಾಂ ಮತ್ತು ನಿಮಗೆ ವಾಣಿಜ್ಯ ವಿಭಾಗದಲ್ಲಿ ಬೇಕು ಅಂತ ಹೇಳಿದರೆ ಸಿ ಇ ಬಿ ಎ ಹೆಚ್ ಇ ಬಿ ಎ ಎಸ್ ಇ ಬಿ ಎ ಇದೆ ಮತ್ತು ಕಾ ನಿಮಿಗೆ ಕಲಾ ವಿಭಾಗದಲ್ಲಿ ನಿಮಗೆ ಎಚ್ ಇ ಪಿ ಎಸ್ ಈ ಥರ ಕಾಂಬಿನೇಷನ್ಸ್ಗಳು ನಮ್ಮ ಕಾಲೇಜಲ್ಲಿದೆ

ಹಾಂ ಹೌದು ಇದು ನಮ್ಮ ಫೀಸ್ ಸ್ಟಕ್ಚರ್ ಬಂದ್ಬಿಟ್ಟು ನಿಮಗೆ ಐವತ್ತು ಸಾವಿರ ಇರತ್ತೆ ಐವತ್ತು ಸಾವಿರದಲ್ಲಿ ನಿಮಗೆ ಡೊನೇಶನ್ ಮತ್ತು ಫೀಸ್ ಎರಡು ಕೂಡ ಅದರಲ್ಲೇ ಬಂದು ಬಿಡುತ್ತೆ ಹಾಸ್ಟೆಲ್ ಫೀಸ್ ಅಂತ ನಿಮಗೆ ಎಕ್ಸ್ಟ್ರಾ ನೀವು ನಿಮ್ಮ ಊರು ಯಾವುದು ಹಾಂ ಇದು ಚಿತ್ರದುರ್ಗ ಅಂದಾಗ ಮಗಳಿಗೆ ಹಾಸ್ಟೆಲಲ್ಲಿ ಇಡ್ತೀರ ಅಥವಾ ಹೇಗೆ ಹಾಸ್ಟೆಲ್ ಫೀಸ್ ನಿಮಗೆ ಸಪರೇಟ್ ಬರುತ್ತೆ ಸೋ ಇದು ನಿಮಗೆ ಬಂದ್ಬಿಟ್ಟು ನಿಮಗೆ ಅದೇ ಫೀಸ್ ಅಂತ ಬಂದಾಗ ಐವತ್ತು ಸಾವಿರ ನಮ್ಮ ಡೊನೇಶನ್ ಫೀಸ್ ಡೊನೇಶನ್ ಮತ್ತು ಶುಲ್ಕ ಈ ಥರ ಇದೆ ಕಡಿಮೆ ಅಂದರೆ ನಿಮ್ಮದು ಯಾವ ಕೆಟಗರಿಯಲ್ಲಿ ಬರ್ತಿರಾ ಓ ಬಿ ಸಿ ಕೆಟಗರಿಯಲ್ಲಿ ಬಂದಾಗ ನಾವು ಮೊದಲನೇ ಪಟ್ಟಿ ಎರಡನೇ ಪಟ್ಟಿ ಅಂತ ಅನೌನ್ಸ್ ಮಾಡ್ತಿವಿ ಅದು ಅನೌನ್ಸ್ ಮಾಡಿದಾಗ ನೀವು ಫಸ್ಟ್ ಇವಾಗ ನೀವು ತಗೊಂಡು ಹೋಗಿ ನೀವು ಮೊದಲು ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಅಪ್ಲಿಕೇಷನ್ನ ತಗೊಂಡೋಗಿ ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನೈದು ಒಳಗಡೆ ನೀವು ಅ ಸಬ್ಮಿಟ್ ನಮ್ಮ ಖಾತೆಗೆ ಬಂದ್ಬಿಟ್ಟು ಕಚೇರಿಗೆ ಬಂದ್ಬಿಟ್ಟು ನೀವು ಸಬ್ಮಿಟ್ ಮಾಡ್ಬೇಕು ಅದನ್ನ ಅಷ್ಟರ ಮೇಲೆ ನಾವು ಮೊದಲನೇ ಪಟ್ಟಿ ಎರಡನೇ ಪಟ್ಟಿ ಅನೌನ್ಸ್ ಮಾಡಿದಾಗ ಅ ನಿಮ್ಮ ಮಗಳದ್ದು ಎಂಬತ್ತೇಳು ಶೇಖಡಾ ಆಗಿದೆ ಅಲ್ಲವಾ ಮ್ಯಾಮ್

ಮುಂದು ಬರೋ ಬರೋ ಸೋಮವಾರದಿಂದ ನಾವು ಅಪ್ಲಿಕೇಷನ್ ಕೊಡಕ್ಕೆ ಸ್ಟ್ಯಾಂಡ ಅಪ್ಲಿಕೇಷನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ನಿಮಗೆ ಹದಿನೈದು ದಿನದ ತನಕ ಸಮಯ ಇರುತ್ತೆ ಸೆಪ್ಟೆಂಬರ್ ಹದ್ನೈದಕ್ಕೆ ನೀವು ಲಾಸ್ಟ್ ಕೊನೆ ದಿನಾಂಕ ಇರತ್ತೆ ಅಷ್ಟರೊಳಗಡೆ ನೀವು ನಿಮ್ಮ ಅಪ್ಲಿಕೇಷನ್ನ ಸಬ್ಮಿಟ್ ಮಾಡ್ಬೇಕು ಇದು ಜೀನಿಯಸೆಸ್ ಕಾಲೇಜ್ ಚಿತ್ರದುರ್ಗ ಇದು ನಿಮಗೆ ಬ್ಯಾಂಗ್ಳೂರು ಬ್ಯಾಂಗ್ಳೂರು ಹೊನ್ನಾವರ ರೋಡ್ ರಸ್ತೆ ಬರುತ್ತಲ್ಲ ಅದರ ಬಲ ಭಾಗದಲ್ಲಿ ನಿಮಗೆ ಕಾಲೇಜ್ ಸಿಗತ್ತೆ ಹೋ ಖಂಡಿತ ಸರ್ ಓಕೆ

ಹಾಂ ಏನೇನು ಡಾಕ್ ಏನೇನು ಡಾಕ್ಯುಮೆಂಟ್ಸ್ ತರಬೇಕು ಅಂದರೆ ಅವಳದ್ದು ಎಸ್ ಎಸ್ ಎಲ್ ಸಿ ದು ಪ್ರೋವಿಶ್ನಲ್ ಸರ್ಟಿಫಿಕೆಟ್ ನಿಮ್ಮ ಕ್ಯಾಸ್ಟ್ದು ಸರ್ಟಿಫಿಕೆಟು ಆಧಾರ್ ಕಾರ್ಡು ಇದಿಷ್ಟು ಅಪ್ಲೈ ಇದು ಇಷ್ಟು ಏನು ಹೇಳಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಹಾಂ ಅವಳ ಇದು ಏನು ಅಂದರೆ ಭಾವಚಿತ್ರದ್ದು ನಾಲ್ಕು ನಾಲ್ಕು ಭಾವಚಿತ್ರಗಳು ಬೇಕಾಗುತ್ತೆ ಓಕೆ ಹ್ಞೂ